ಕಳೆದ ವರ್ಷ ಅಂತಂದರೆ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡ್ಬೋದು ಕೋವಿಡ್ ನೈನ್ಟೀನ್ ಅನ್ನೋ ಒಂದು ಲಾಕ್ಡೌನ್ ಅಂತ ಬಂತು ಅದರಿಂದ ನಾವು ತುಂಬ ಅನ್ಭವಿಸ್ಬಿಟ್ವಿ ನಾವು ಏನೇನು ಅನ್ಭವಿಸ್ಬಾರ್ದೋ ಎಲ್ಲ ಅನ್ಭವಿಸ್ಬಿಟ್ವಿ ಏನು ಇಲ್ದೇ ಮನೆ ಕೂತ್ಕಂಡಿದ್ದೂ ಇದೆ ರೈತರಿಗೆ ತುಂಬ ಕಷ್ಟ ಆಗಿದೆ ಆಮೇಲೆ ನಾವು ಹೊರ್ಗಡೆ ಬರ್ದಂಗೆ ಯಾವ ದಿನಾನೂ ಇಲ್ಲ ಯಾವ ಇದರಲ್ಲೂ ಇಲ್ಲ ಆದರೂ ಒಂದು ಸಲನೂ ಮನೆ ಹೊರ್ಗಡೆ ಬರ್ದಂಗೆ ಒಂದು ಸಹಜ ತಿಂಗ್ಳ್ಗಟ್ಟಲೆ ಮನೆ ಒಳಗಡೆ ಇದ್ದಿದ್ದೂ ಇದೆ ಆಮೇಲೇ ಕೆಲ ಕೆಲ್ವು ಕಡೆ ಅಂದ ಎಲ್ಲ ಕಡೆನು ಕೆಲ್ಸ ಕೆಲಸಕ್ಕೆ ಹೋಗ್ದಲೇ ಇರೋದು ತುಂಬ ಸಂದರ್ಭಗಳು ಅಂದರೆ ಮನೆಯಿಂದಾನೆ ಕೆಲಸ ಮಾಡೋ ಒಂದು ಅವಶ್ಯಕತೆ ಯಾವಾಗೂ ಬಂದಿಲ್ಲ ಈಗ ಕೋವಿಡ್ ಅದರಲ್ಲಿ ಬಂದಿತ್ತು ಇನ್ನೂ ಹೇಳಬೇಕು ಅಂತಂದರೆ ಸ್ಕೂಲ್ ಮಕ್ಕಳು ಯಾವುದೇ ಇದರಲ್ಲಿ ಅವರು ಪಾಸ್ ಆಗಿದ್ದಾರೆ ಅಂತ ಇಲ್ವೇ ಇಲ್ಲ ಬರೀದಂಗೆ ಆದರೆ ಕೋವಿಡ್ ಸಮಯದಲ್ಲಿ ಪಿ ಯು ಸಿ ಮಕ್ಕಳು ಪಾಸ್ ಆಗಿದ್ದಾರೆ ಡಿಗ್ರಿಯವರು ಪಾಸ್ ಆಗಿದ್ದಾರೆ ಎಲ್ಲರೂ ಆಲ್ಮೋಶ್ಟ್ ಅವ್ರು ಎಲ್ಲರೂ ಪಾಸ್ ಆಗಿದ್ದಾರೆ ಇದರಿಂದ ಸ್ವಲ್ಪ ನಮಗೆ ಸ್ವಲ್ಪ ನಮ್ಮ ಕುಟುಂಬ ಜೊತೆ ಬೆರೆ ಬೆರೆಯುವ ಕ್ಷಣಗಳು ತುಂಬ ನಮಗೆ ಇನ್ನೂ ಅದನ್ನ ಮರಿಯಕ್ಕೆ ಆಗೋಲ್ಲ ಎಲ್ಲ ನಮ್ಗೆ ಹಂಗೆ ಉಳಿದಿದೆ ನಮ್ಮ ಅಣ್ಣ ತಲೇಲಿ ಅಷ್ಟೇ ಇನ್ನೂ ತುಂಬ ತುಂಬ ಅಂದರೆ ತುಂಬ ನಾವು ಕ್ಷಣಗಳನ್ನ ನಾವು ಮೆಲುಕು ಹಾಕ್ಬೋದು ಕೋವಿಡ್